ನಾನು ಆನ್ಲೈನ್ ಶಾಪಿಂಗಲ್ಲಿ ಪಶ್ಟ್ ಪ್ರಾಡಕ್ಟನ್ನ ನಾನು ಮೊಬೈಲನ್ನ ಆರ್ಡ್ರ್ ಮಾಡಿದ್ದೆ ಆ ಮೊಬೈಲು ನೋಡಕ್ಕೂ ತುಂಬ ಚೆನ್ನಾಗಿತ್ತು ಆ ಮೊಬೈಲ್ ನಮ್ಮ ಕೈಯಲ್ಲಿ ಬಂದಾಗ ಅದು ಎಷ್ಟು ಚೆನ್ನಾಗಿತ್ತಂದ್ರೆ ಅದು ಈಗಲೂ ಸಹ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದು ಫೋಟೋ ತೆಕ್ಕೊಳ್ಬೇಕಾದ್ರೂ ನನಗೆ ತುಂಬಾ ಖುಷಿ ಆಗುತ್ತೆ ಅದರ ಆ ಫೋಟೋ ಕ್ಲಾರಿಟಿ ಆಗಲಿ ಹೀಗೆ ಸೆಲ್ಫಿ ಗಿಲ್ಫಿ ಎಲ್ಲ ತೆಕ್ಕೊಳ್ಬೇಕಾದ್ರೂ ತುಂಬಾ ಖುಷಿ ಆಗತ್ತೆ ಅಷ್ಟು ಕ್ಲಿಯರ್ ಆಗಿ ಬರುತ್ತೆ ಈ ಮೊಬೈಲ್ ತಕೊಂಡಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ ಅದಕ್ಕೆ ಮತ್ತು ಈ ಆನ್ಲೈನ್ ಶಾಪಿಂಗಿಂದ ನನ್ನ ಮೊಬೈಲ್ ತಕೊಳ್ಬೇಕಂತ ಹೇಳ್ಕೊಂಡು ನಾನು ಎಷ್ಟು ಅಂಗ್ಡಿಯಲ್ಲಿ ತಿರುಗಾಡಿದೆ ಆದರೂ ನಂಗೆ ಯಾವುದೂ ಅಷ್ಟೊಂದು ಮನ್ಸಿಗೆ ಹಿಡಿಸಿರ್ಲಿಲ್ಲ ಮತ್ತು ಒಂದು ಎರಡು ಅಂಗಡಿ ತಿರುಗಿದೆ ಆದರೂ ಈ ಆನ್ಲೈನ್ ಶಾಪಿಂಗ್ ಮಾಡಿದ್ದರಿಂದ ನ ಈ ಅದರಲ್ಲೂ ನಾನು ಮೊಬೈಲ್ ತಗೊಂಡಿದ್ದು ನನಗೆ ಸೆಲೆಕ್ಟ್ ಮಾಡಲಿಕ್ಕೂ ಒಂದು ಸ್ವಲ್ಪ ಈಝಿ ಆಯಿತು ಮತ್ತು ಟೈಮೂ ನನ್ದು ಸೇವ್ ಆಯಿತು ಅದೊಂದು ಹುಡುಕು ಈ ಅದರ ಅದನ್ನು ನೋಡ್ತ ನೋಡ್ಲಿಕ್ಕೆ ತಕೊಳ್ಳೋ ಟೈಮು ಇದ್ರಲ್ಲಿ ಸೇವ್ ಆಯಿತು ಆನ್ಲೈನ್ ಶಾಪಿಂಗಿಂದ ಸೊ ನನಗೆ ಇದ್ರ ಈ ಮೊಬೈಲ್ ತಕೊಂಡಿದ್ದಕ್ಕೂ ಒಂದು ಟೈಪ್ ಸಾರ್ಥಕ ಅನಿಸ್ತಾ ಇದೆ ಈ ಮೊಬೈಲ್ದು ಬಟನ್ಸ್ ಆಗಲಿ ಸೈಡ್ ಕೀ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತು ಈಗಲೂ ಸಹ ನಂಗೆ ಆ ಮೊಬೈಲ್ ನೋಡಿದಾಗ ನನ್ನ ಕೈಯಲ್ಲಿ ನೋಡಿದಾಗ ತುಂಬಾ ಖುಷಿ ಅನಿಸತ್ತೆ ಮತ್ತು ಈ ಮೊಬೈಲು